ಜಾನುವಾರುಗಳನ್ನು ನಾವು ಆದಾಯಕ್ಕಾಗಿ ಬಳಸುವ ರೀತಿ ಹೇಗಪ್ಪ ಅಂದರೆ ಮೊದ್ಲ್ನೇದಾಗಿ ನಾವು ಜಾನುವಾರುಗಳನ್ನು ದೇವರ ರೀತಿ ಪೂಜಿಸ್ತೀವಿ ಅದನ್ನು ಪೋಷಿಸ್ತೀವಿ ಬೆಳೆಸ್ತೀವಿ ಅದರ ಮರಿಗಳನ್ನೂ ಕೂಡ ಅಷ್ಟೇ ಕಾಳಜಿಯಿಂದ ನೋಡ್ಕೊತೀವಿ ಅದಕ್ಕೆ ಬೇಕಾದಂತಹ ಮೇವನ್ನು ಚೆನ್ನಾಗಿ ಹಾಕಿ ಅದನ್ನು ಬೆಳೆಸಿ ಅದನ್ನು ನಮ್ಮ ಕೃಷಿ ಕೆಲಸಕ್ಕೆ ಬಳಸ್ತೀವಿ ಈ ಒಂದು ನೆಲ ಉಳುಮೆ ಮಾಡೋದಾಗಿರ್ಬೋದು ಭೂಮಿನ ಅಲ್ಲಿ ಬೆಳೆ ಬೆಳೀತೀವಿ ಅದರಿಂದ ನಮಗೆ ಒಂದು ಯಂತ್ರ ಮಾಡುವಂತಹ ಸಹಾಯನ ಅದೂನು ಕೂಡ ಯಂತ್ರಕ್ಕಿಂತ ಚೆನ್ನಾಗಿ ಮಾಡುತ್ತೆ ಇದರಿಂದ ಖರ್ಚು ವೆಚ್ಚ ಕೂಡ ನಾವು ಕಡಿಮೆ ಮಾಡ್ಕೊಬಹುದು ಯ ದೊಡ್ಡ ದೊಡ್ಡ ಯಂತ್ರ ಖರೀದಿಸಲು ಆಗುವುದಿಲ್ಲ ಆದರೆ ಇವುಗಳನ್ನು ಬಳಸಿ ನಾವು ಕೃಷಿಯನ್ನು ಬೆಳೆ ಬೆಳಿಬೋದು ಹಾಗೂ ಆಕಳು ಆಕಳಿಂದ ಹಾಲನ್ನು ನಾವು ಬಳಸ್ಬೋದು ಆ ಹಾಲಿನಿಂದ ನಾವು ಪ್ರತಿದಿವಸ ನಮ್ಮ ಆರೋಗ್ಯ ಗಟ್ಟಿತನವಾಗಿ ಬೆಳೆಸಿಕೊಂಡು ನಮ್ಮ ಮಕ್ಕಳಿಗೆ ಆಗಿರಬಹುದು ಅಜ್ಜಿ ತಾತಂದಿರು ವಯಸ್ಸಾಗಿರವ್ರಿಗೆ ಅವ್ರಿಗೆ ಇನ್ನೂ ಕೆಲವಷ್ಟು ದಿನ ಬದುಕಲಿಕ್ಕೆ ಶ್ಟ್ರೆಂತನ್ನ ನೀಡೋ ರೀತಿ ಹಾಲನ್ನು ಡೈಲಿ ಅವರಿಗೆ ಯಾವುದೇ ಮಿಶ್ರಣ ಇಲ್ಲದ ಪ್ಯೂರ್ ಹಾಲನ್ನು ಕೊಡ್ಬೋದು ಮತ್ತು ಹಾಲಿಂದ ನಾವು ಮೊಸರನ್ನ ಮಾಡ್ಬೋದು ಮೊಸರಿಂದ ಅದನ್ನೇ ನಾವು ಬೆಣ್ಣೆ ಮಾಡ್ತೀವಿ ಈ ಥರ ಒಂದು ಹಾಲ್ನ ಇಟ್ಟುಕೊಂಡು ನಾವು ನೂರಾರು ಥರ ನಾ ಅದನ್ನ ಬಳಸಿಕೊಂಡು ನಮ್ಮ ಜೀವನದಲ್ಲಿ ಹೆಲ್ದಿ ಆಗಿ ಬದುಕ್ಬೋದು ಹಾಲನ್ನು ಡೈರಿಗೆ ಹೋಗಿ ಹಾಕಿ ಅದರಿಂದ ಆ ಹಾಲನ್ನು ಆದಾಯ ಪಡಿಬೋದು ಹಾಗೂ ಆಕ್ಳುಗಳನ್ನ ನಮಗೆ ನಮಗೆ ಅಗತ್ಯವಿದ್ದಲ್ಲಿ ನಾವು ಬಳಸಿಕೊಂಡು ನಮಗೆ ಬೇಡವಾದ ತಕ್ಷಣ ಅದನ್ನು ಇನ್ನು ಮತ್ತೊಬ್ಬರಿಗೆ ಉಪಯೋಗಿಸಲು ಅದನ್ನು ಮಾರಾಟ ಮಾಡಬಹುದು ಅವರು ಕೂಡ ಅವರ ಒಂದು ಕೃಷಿ ಅಭಿವೃದ್ಧಿಗೆ ಅದನ್ನು ಎತ್ತುಗಳನ್ನು ಬಳಸಿಕೊಳ್ಳುವುದಾಗಿರ್ಬೋದು ಒಂದು ಹಳ್ಳಿಗಳಲ್ಲಿ ಒಂದೂರಿಂದ ಒಂದೂರಿಗೆ ಹೋಗುವಾಗ ಜಾತ್ರೆಗೆ ಎಲ್ಲರನ್ನು ಕಾ ಆ ಒಂದು ಎತ್ತಿನ ಬಂಡಿಯನ್ನು ಕಟ್ಟಿಕೊಂಡು ಹೋಗುವುದರ ಮಜವೇ ಬೇರೆ ಅಲ್ಲಿ ಕೆಲವು ಇತ್ತೀಚಿಗೆ ಗ್ರಾಮ ಜಾತ್ರೆಗಳಲ್ಲಿ ಆ ಒಂದು ಸಂಭ್ರಮ ನಾವು ತುಂಬಾ ಸಂತೋಷ ಎನಿಸುತ್ತದೆ ಇದರಿಂದ ಖರ್ಚು ಕೂಡ ಕಡಿಮೆ ಆಗುತ್ತದೆ ಎಲ್ಲರೂ ಹೋಗುವ ಜೊತೆಗೂಡಿ ಬಂಡಿಯಲ್ಲಿ ಹೋಗುವ ಖುಷಿ ತುಂಬಾ ಸಂತೋಷ ಇದರಿಂದ ನಾವು ಎಲ್ಲವನ್ನು ಸಂತೋಷನ ಪಡಿಬೋದು ಇನ್ನು ಜಾನುವಾರುಗಳಿಂದ ನಾವು ಕೃಷಿಗೆ ಬಳಸಿಕೊಂಡು ಬೆಳೆದ ಬೆಳೆಗಳಿಂದ ನಮಗೆ ಹೆಚ್ಚಿನ ಆದಾಯ ಬರುತ್ತದೆ ಅದಕ್ಕೆ ಮೂಲ ಆಧಾರ ಕಾರಣ ಅದೇ ಜಾನುವಾರುಗಳು ಜಾನುವಾರುಗಳಿಂದ ಆಗಿನ ಕಾಲದಲ್ಲಿ ನಾವು ಎತ್ತುಗಳಿಂದ ಗಾಣ ತಿರುಗಿಸಿ ಎಣ್ಣೆನ ತಯಾರು ಮಾಡ್ತಾ ಇದ್ದರು ಆ ಎಣ್ಣೆಯಿಂದ ಎಲ್ಲರಿಗೂ ಅದು ಎಣ್ಣೆ ಬಳಸಲಿಕ್ಕೆ ಆಯಿತು ಹಾಗೂ ಆವೊಂದು ಎತ್ತು ಜಾನುವಾರುಗಳಿಂದ ಅದು ನೀಡುವಂಥ ಸಗಣಿ ಗೊಬ್ಬರ ಸಗಣಿಯಿಂದ ಸಾವಯವ ಗೊಬ್ಬರ ಆಗಿ ಅದನ್ನು ಬಳಸಿಕೊಂಡು ಆರೋಗ್ಯಕರವಾದಂಥ ಬೆಳೆಗಳನ್ನ ನಾವು ಅದೇ ಗೊಬ್ಬರವನ್ನು ಕೃಷಿಗೆ ಬಳಸಿ ತರಕಾರಿಗಳಿಗೆ ಬಳಸಿ ಅದನ್ನು ಫಲವತ್ಭರಿತವಾಗಿ ಸಾವಯವದ ಆರೋಗ್ಯಕರ ಬೆಳೆಗಳನ್ನ ಬೆಳೆದು ಅದನ್ನು ನಮ್ಮ ಜೀವನದ ದಿನಬಳಕೆಯಲ್ಲಿ ಅಡುಗೆಗಳಿಗೆ ಬಳಸಬಹುದು ಆದ್ದರಿಂದ ಕೂಡ ನಮಗೆ ತುಂಬ ಸಹಕಾರಿಯಾಗಿದೆ ಹಾಗೂ ಆ ಬೆಳೆಗಳು ಕೂಡ ಒಳ್ಳೆಯ ಹೆಚ್ಚಿನ ಫಲವನ್ನು ನೀಡಿ ಹೆಚ್ಚಿನ ಆದಾಯ ಗಳಿಸುವಲ್ಲಿ ನಮಗೆ ಈ ಜಾನುವಾರುಗಳಿಂದ ಸಹಾಯ ಆವಾಗುತ್ತದೆ ಜಾನುವಾರುಗಳಿಂದ ನಾವು ಗೃಹ ಪೂಜೆಗಳಿಗೆ ಬಳಸ್ತೀವಿ ಇದರಿಂದ ನಮ್ಮ ಮನೆಯ ಅಭಿವೃದ್ಧಿಗೊಳ್ಳುತ್ತದೆ ಎಂಬ ನಂಬಿಕೆ ನಮ್ಮೆಲ್ಲರಿಗೂ ಇರುತ್ತದೆ ಯಾವುದೇ ಒಂದು ಕಾರ್ಯಕ್ರಮ ಮನೆಯ ಗೃಹಪ್ರವೇಶ ಏ ಮೊದಲನೇದಾಗಿ ಆಕಳ ಪ್ರವೇಶ ಮಾಡಿಸ್ತೀವಿ ಅದರಿಂದ ನಮಗೆ ಅನೇಕ ರೀತಿಯಲ್ಲಿ ಆದಾಯದ ಮೂಲಕ ಲಾಭವನ್ನು ಗಳಿಸಬಹುದು ಒಬ್ಬ ಮನುಷ್ಯ ಒಂದು ಆಕಳಿದ್ದರೆ ತನ್ನ ಆನೆಬಲ ಬಂದಂತೆ ಎಂಬು ಬದುಕುವ ಒಂದು ಸನ್ನಿವೇಶ ಕೂಡ ಇದೆ ಎಂದರೆ ತಪ್ಪಾಗಲಾರದು ಆಕಳಿಂದ ನಮಗೆ ಹಾಲು ಮಾರಿ ಅದರಿಂದ ನಾವು ದುಡ್ಡು ಗಳಿಸಿ ಎಷ್ಟೋ ಆ ಆಕಳಿಂದ ಆ ಆಕಳ ಮರಿಯಾಗಿರಬಹುದು ಈ ಥರ ಒಂದರಿಂದ ಒಂದು ಬೆಳೆಸ್ತಾ ಹೋದಂಗೆಲ್ಲ ಅವು ಎಂದಿಗೂ ನಮಗೆ ಯಾವುದೇ ರೀತಿ ಒಂದು ನಷ್ಟನ ತಂದುಕೊಡಲ್ಲ ಲಾಭನೇ ತಂದುಕೊಡ್ತವೆ ಅದು ಅದನ್ನು ನಾವು ಚೆನ್ನಾಗಿ ಬೆಳೆಸೋದು ನಮ್ಮ ಕೈಯಲ್ಲಿರು ಚೆನ್ನಾಗಿ ಬೆಳೆಸಿ ನಾವು ಒಳ್ಳೆಯ ಒಂದು ರೀತಿಯಲ್ಲಿ ಉಪಯೋಗಿಸಿಕೊಂಡ್ರೆ ನಮಗೆ ಒಂದು ಅನುಕೂಲಕರ ಆಗಿರ್ತದೆ ನಂತರ ಇದೇ ರೀತಿ ನನ್ನ ನನ್ನ ಅಕ್ ಅಕ್ಕಪಕ್ಕದ ಮನೆಯವರಾಗಿರ್ಬೋದು ನನ್ನ ರಿಲೇಶನ್ಸ ಆಗಿರ್ಬೋದು ಅವರ ಒಂದು ಜಾನುವಾರುಗಳನ್ನು ವಿವಿಧ ರೀತಿಯಲ್ಲಿ ತಮಗೆ ನಾನು ಹೇಳಿದ ಹಾಗೆ ಅವರು ಕೂಡ ತಮ್ಮ ತಮ್ಮ ಜೀವನದಲ್ಲಿ ಆಧಾರವಾಗಿ ಅವು ಅವನ್ನು ಬಳಸಿಕೊಂಡು ಅವುಗಳಿಂದ ಆದಾಯವನ್ನು ಗಳಿಸುತ್ತಿದ್ದಾರೆ ಅದರಿಂದ ತುಂಬ ಲಾಭವನ್ನು ಗಳಿಸಿದ್ದಾರೆ ಅವುಗಳನ್ನು ಎನ್ ಯಾರಿಗೂ ಕೂಡ ಯಾರಿಗೂ ಅದನ್ನು ಕೊಲ್ ಈ ಒಂದು ಜಾನುವಾರುಗಳನ್ನ ಕೊಲ್ಲಲು ಅವಕಾಶ ಮಾಡಿಕೊಟ್ಟಿಲ್ಲ ಅವರು ಅದನ್ನು ವ್ಯಾಪಾರ ಮಾಡದೇ ಯಾರಿಗೂ ಅದನ್ನು ಬಲಿಪಶು ಮಾಡಿಕೊಳ್ಳದೆ ಅದನ್ನು ಪಾಲ್ ಪಾಲನೆ ಪೋಷಣೆ ಮಾಡಿ ಅದನ್ನು ತಮ್ಮ ತಮ್ಮ ಕೆಲಸಗಳಿಗೆ ಬಳಸಿಕೊಂಡು ಕೃಷಿಗೆ ಬಳಸಿಕೊಂಡು ಆದಾಯವನ್ನು ಗಳಿಸುತ್ತಿದ್ದಾರೆ ಇದೇ ರೀತಿ ಸುತ್ತಮುತ್ತಲಿನ ಜನ ನೋಡಿ ಅವರ ಒಂದು ಜೀವನಶೈಲಿಯಲ್ಲಿ ಆ ಒಂದು ಪ್ರಾಣಿಗಲಿನ್ ಪ್ರಾಣಿಗಳ ರಕ್ಷಣೆ ಹಾಗೂ ಅವುಗಳಿಂದ ಆದಾಯ ಅವ್ಗಳನ್ನು ಬೆಳೆಸುವಲ್ಲಿ ಪ್ರಮುಖ ಪಾತ್ರವನ್ನು ವಹಿಸಿ ಜಾನುವಾರುಗಳ ರಕ್ಷಣೆಯನ್ನು ಮಾಡುತ್ತಿದ್ದಾರೆ ಜಾನುವಾರುಗಳನ್ನು ಆದಾಯಕ್ಕಾಗಿ ಈ ರೀತಿ ವಿಧ ವಿಧವಾಗಿ ಬಳಸಿಕೊಳ್ಳುತ್ತಿದ್ದಾರೆ ಹಾಗೂ ಬಸವ ಅಂತ ಹೇಳಿಬಿಟ್ಟು ಊರೂರು ತಿರುಗಿ ಒಬ್ಬ ಒಬ್ಬ ವ್ಯಕ್ತಿ ಅವ್ಗಳಿಗೆ ನರ್ತನೆಯನ್ನು ಕಲಿಸಿ ಅವುಗಳನ್ನು ಮನೆಮನೆಗೆ ಕರೆದುಕೊಂಡು ಆಶೀರ್ವಾದ ಪಡಿಸಿ ಕೊಡಿಸಿ ನ ಅದನ್ನು ಮನರಂಜನೆಗಾಗಿ ಕೂಡ ಬಳಸ್ತಾರೆ ಎತ್ತಿನ ಓಟ ಸ್ಪರ್ಧೆಯಿಂದ ಬೆಟ್ಸ್ ಕಟ್ಟಿರ್ತಾರೆ ಹಳ್ಳಿಗಳಲ್ಲಿ ಆ ಓಟದಲ್ಲಿ ಗೆದ್ದಂತಹ ವ್ಯಕ್ತಿಗೆ ಎತ್ತಿಗೆ ಒಳ್ಳೆಯ ಒಂದು ರೀತಿಯಾದ ಪ್ರಶಂಸೆ ಗೆಲ್ಲುವ ಅವರಿಗೆ ಹಣವನ್ನು ಗೆದ್ದುಬಿಡುತ್ತಾರೆ ಹಳ್ಳಿ ಜಾತ್ರೆಗಲ್ಲಿ ಇಂತಹ ಸವಾಲುಗಳನ್ನ ಒಡ್ಡಿರ್ತಾರೆ ಅವುಗಳಲ್ಲಿ ಆ ಒಂದು ಎತ್ತುಗಳು ಕೂಡ ಒಳ್ಳೆಯ ಪರ್ಫಾರ್ಮೆನ್ಸ್ ಕೊಟ್ಟು ವಿಜೇತರಾಗಿ ಲಾಭವನ್ನು ಆ ಮಾ ಅವರ ಮಾಲೀಕನಿಗೆ ತಂದುಕೊಡುತ್ತಾರೆ ಈ ಥರ ಸಂಭ್ರಮ ಸಡಗರ ಎತ್ತುಗಳಿಂದ ಆಕಳುಗಳಿಂದ ಆಗುವ ಲಾಭಗಳು ಇವುಗಳಿಂದ ಎಲ್ಲರೂ ಕೂಡ ಮನೆಯಲ್ಲಿ ಒಂದು ಸಂಭ್ರಮಿಸುವಂತಹ ಸನ್ನಿವೇಶ ಈ ರೀತಿಯಾಗಿ ಜಾನುವಾರುಗಳು ನಮಗೆ ಆದಾಯಕ್ಕೆ ಸಹಕಾರಿಯಾಗಿವೆ